ಈಗಿನ ಆಧುನಿಕ ಕಾಲಮಾನದಲ್ಲಿ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಯನ್ನು ಎದುರಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಇಂಗ್ಲೀಷನ್ನೇ ಪ್ರಥಮ ಭಾಷೆಯನ್ನಾಗಿ ಮಾಡಿರುವುದರಿಂದ ಚಿಕ್ಕ ಮಕ್ಕಳೇ ಕ ಕನ್ನಡದ ಬಗ್ಗೆ ಒಲವನ್ನು ತೋರಿಸುವುದು ಕಡಿಮೆ ಆಗ್ತಿದೆ ಅಷ್ಟೇ ಅಲ್ಲದೇ ವಯೋಮಾನದವರು ಸಹ ಕನ್ನಡವನ್ನು ಮರೆಯುವಂಥ ಪರಿಸ್ಥಿತಿ ಉಂಟಾಗಿದೆ ಮತ್ತು ನಾವು ಹೀಗೆ ಆಡುಭಾಷೆಯೂ ಸಹ ನಾವು ಕನ್ನಡವನ್ನೇ ಮರೆಯುವಂಥ ಪರಿಸ್ಥಿತಿ ಜನರಲ್ಲಿ ಕಾಣುತ್ತಿವೆ ಹೀಗೆಯೇ ನಾವು ಪ್ರತಿಯೊಂದು ಕಡೆಗೂ ಬೇರೆ ಭಾಷೆಯ ಕಡೆಗೆ ಒಲವನ್ನು ತೋರಿಸುವುದರಿಂದ ಕನ್ನಡ ಭಾಷೆಯು ನಶಿಸುವ ಲಕ್ಷಣಗಳು ಇದರಿಂದ ಉಂಟಾಗುವುದನ್ನು ನಾವು ನೋಡಬಹುದು